ಕರ್ನಾಟಕ ರಾಜ್ಯದಲ್ಲಿ ಸಾಂಸ್ಕೃತಿಕ ಮತ್ತು ಸಾಂಸ್ಕೃತಿಕ ಮತ್ತು ಆಚರಣೆಗಳು ಅಂಥೇಳಿ ನೋಡೋದಾದ್ರೆ ಸೊ ಪ್ರತಿ ವರ್ಷ ಸುಗ್ಗಿ ಹಬ್ಬದಲ್ಲಿ ಅಂದರೆ ಸಂಕ್ರಮಣದಲ್ಲಿ ನಡೆಯುವಂತಹ ಕಾಳಗಗಳಾಗಿರಬಹುದು ಸೊ ಇದರದ್ದು ಎತ್ತುಗ ಎತ್ತಿನ ಕಾಳಗ ಆಗಿರಬಹುದು ಎತ್ತಿನಬಂಡಿ ಓಟ ಆಗಿರಬಹುದು ಅಥವಾ ಕಂಬ್ ಕಂಬಳ ಸೊ ಈ ಥರ ಎತ್ತುಗಳನ್ನ ಹೊಡ್ಕೊಂಡು ಹೋಗಿ ಕೆಸರು ಗದ್ದೆಯಲ್ಲಿ ಆಡೋವಂಥ ಆಟ ಆಗಿರ್ಬಹುದು ಸೊ ಇವೆಲ್ಲವೂ ಕೂಡ ನಮಗೆ ಮನೋರಂಜನೆಯನ್ನು ನೀಡುತ್ತೆ ಅದೇ ಥರನೇ ಈಗ ದುಗ್ಗೊ ದುಗ್ಗಮ್ಮನ ಹಬ್ಬದಲ್ಲಾಗಿರಬಹುದು ಯಾವುದೇ ರೀತಿಯಾದಂತಹ ಜಾತ್ರೆಗಳಲ್ಲಾಗಿರಬಹುದು ಸೊ ಅಲ್ಲಿ ಮಾಡುವಂತಹ ಕುರಿ ಕಾಳಗ ಜಟ್ಟಿ ಕಾಳಗ ಸೊ ದಸರಾ ಹಬ್ಬದಲ್ಲಿ ನಡೆಯುವಂತಹ ಜಟ್ಟಿ ಕಾಳಗ ಆಗಿರ್ಬಹುದು ಸೊ ಅದಾದ್ಮೇಲೆ ಕ್ರೀಡೆಗಳಾಗಿರಬಹುದು ಬೆಂಕಿಯನ್ನು ಹಿಡ್ಕೊಂಡು ಆಡೋಂಥ ಕ್ರೀಡೆಗಳಾಗಿರಬಹುದು ಬೆಂಕಿ ಹಾಯೋದು ಅದಾದ್ಮೇಲೆ ಸೊ ಪಂಜಿನ ಅದು ಸರ್ಕಸ್ ಮಾಡೋದಾಗಿರಬಹುದು ಆ್ಯಂಡ್ ಇವನ್ ಅದರ ಜೊತೆಗೆ ಜಟ್ಟಿ ಕಾಳಗ ಕ್ರೀಡೆ ಕಬಡ್ಡಿ ಈ ಥರ ಸೊ ಪ್ರತಿ ವರ್ಷ ನೀವು ಕೂಡ ಒಂದೊಂದು ರೀತಿಯಾದಂತಹ ಕಾಳಗಗಳನ್ನ ಮತ್ತೆ ಸೊ ಸ್ಪರ್ಧೆಗಳನ್ನ ಏರ್ಪಡಿಸ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಒಂದೊಂದು ಹಬ್ಬಕ್ಕೆ ಒಂದೊಂದು ರೀತಿಯಾದಂತಹ ಸೊ ಕಾರ್ಯಕ್ರಮಗಳನ್ನ ಏರ್ಪಡಿಸಿರ್ತಾರೆ ನೃತ್ಯ ಆಗಿರಬಹುದು ಸೊ ನೃತ್ಯ ಸೇವೆ ಈಗ ಶಿವರಾತ್ರಿಯಲ್ಲಿ ನೃತ್ಯ ಸೇವೆ ಮಾಡೋದು ಗಾಯನ ಸೇವೆ ಸೊ ಭಜನ ಮಂಡಳಿಗಳನ್ನ ಕರೆಸಿ ಭಜನೆಯನ್ನು ಮಾಡೋದರ ಮೂಲಕ ಶಿವನಿಗೆ ಪ್ರಿಯವಾದಂತಹ ಹಾಡುಗಳನ್ನು ಸಂಗೀತವನ್ನು ನೃತ್ಯವನ್ನು ಅರ್ಪಿಸೋದ್ರ ಮೂಲಕ ಶಿವನನ್ನು ಪ್ರಾರ್ಥನೆ ಮಾಡ್ತಾರೆ ಅದರದ್ದೇ ಥರನೇ ಯುಗಾದಿ ಹಬ್ಬದಲ್ಲಿ ಸುಗ್ಗಿಯ ಸಂಭ್ರಮ ಅಂತ ಹೇಳಿ ಮಾಡ್ತಾರೆ ಸೊ ಅಲ್ಲೂ ಕೂಡ ಹಾಡು ನೃತ್ಯ ಒಬ್ಬರಿಂದ ಒಬ್ಬರಿಗೆ ಉತ್ಸವವನ್ನು ಮಾಡೋದು ಸೊ ಪ್ರತಿ ವರ್ಷ ಆಗಸ್ಟಿಂದ ಪ್ರತಿ ವರ್ಷ ಕೂಡ ಸೊ ಕಾರ್ತಿಕ ಮಾಸದಿಂದ ಹಿಡಿದು ಚೈತ್ರ ಮಾಸ ಬರೋವರೆಗೂ ಕೂಡ ಪ್ರತಿ ಊರುಗಳಲ್ಲೂ ಕೂಡ ಊರು ದೇವರ ಜಾತ್ರೆ ಅಂಥೇಳಿ ಮಾಡ್ತಾರೆ ಸೊ ಅಲ್ಲಲ್ಲಿ ಅದು ಆಯಾ ಪ್ರಾಂತ್ಯದಲ್ಲಿ ಆಯಾ ಪ್ರಾಂತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಡೊಳ್ಳು ಕುಣಿತ ಈ ರೀತಿ ಅನೇಕ ಆಚರಣೆಗಳನ್ನ ಮಾಡ್ತಾ ಹೋಗ್ತಾರೆ ಸೊ ಕರಗ ಉತ್ಸವ ಮಾಡ್ತಾರೆ ಬೆಂಗಳೂರಿನಲ್ಲಿ ನಡೆಯುವಂತಹ ಕರಗ ಉತ್ಸವ ಅತಿ ಸುಪ್ರಸಿದ್ಧವಾದಂತಹ ಉತ್ಸವ ಪ್ರತಿ ವರ್ಷ ಕೂಡ ಸೊ ಕರಗ ಉತ್ಸವವನ್ನು ಧರ್ಮರಾಯನ ಕರಗ ಉತ್ಸವವನ್ನು ಮಾಡ್ತಾರೆ ಸೊ ಈ ಥರ ಪ್ರತಿ ವರ್ಷನು ಕೂಡ ಅನೇಕ ಆಚರಣೆಗಳನ್ನು ಮಾಡ್ತಾ ಬಂದಿದ್ದಾರೆ ಸೊ ಒಂದೇ ಆಚರಣೆ ಮಾಡ್ತಾರೆ ಅಂತ ಅಲ್ಲ ಎಲ್ಲ ರೀತಿಯಾದಂತ ಆಚರಣೆಗಳನ್ನ ಮಾಡ್ತಾಯಿದ್ದಾರೆ ಸೊ ಪ್ರ ಕರ್ನಾಟಕದಲ್ಲಿ ಅಂತನೇ ಅಲ್ಲ ಭಾರತದಲ್ಲಿ ಯಾವ ರಾಜ್ಯದಲ್ಲೇ ಆಗಿರಬಹುದು ಎಲ್ಲ ರೀತಿಯ ಮನೋರಂಜನ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದಾರೆ ಸೊ ಚಿರಪರಿಚಿತವಾದಂಥದ್ದು ಅಂತ ಅಂದರೆ ಕಂಬಳ ಕುರಿ ಕಾಳಗ ಜಟ್ಟಿ ಕಾಳಗ ಆಮೇಲೆ ಕೋಳಿ ಕಾಳಗ ಈ ಥರ ಅನೇಕ ಕಾಲ ಕಾಳಗಗಳನ್ನು ಏರ್ಪಡಿಸ್ತಾರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೃತ್ಯ ಕಾರ್ಯಕ್ರಮ ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನು ಏರ್ಪಡಿಸ್ತಾ ಹೋಗ್ತಾರೆ ಸೊ ಒಂದು ಅಂತಲ್ಲ ಎರಡು ಅಂತಲ್ಲ ಎಷ್ಟೋ ಕಾರ್ಯಕ್ರಮಗಳನ್ನು ಏರ್ಪಡಿಸಿರ್ತಾರೆ ಆ ಎಲ್ಲ ಕಾರ್ಯಕ್ರಮಗಳನ್ನು ಸೊ ಹೇಳ್ತಾ ಹೋದರೆ ಒಂದು ದಿನ ಕೂಡ ಸಾಕಾಗೋದಿಲ್ಲ ಎಷ್ಟು ಬೇಕಾದರೂ ಕೂಡ ಕಾರ್ಯಕ್ರಮಗಳ ಬಗ್ಗೆ ಹೇಳ್ತಾ ಹೋಗ್ಬೋದು ಕಾರ್ಯಕ್ರಮಗಳನ್ನು ಸೊ ಆಯೋಜನೆ ಮಾಡಿದಾಗ ಈಗ ಗಣೇಶೋತ್ಸವ ಹಬ್ಬ ಅಂತಂದ್ರೆ ಗಣೇಶನ ಪ್ರತಿಷ್ಠಾಪನೆ ಮಾಡಿ ಒಂದೊಂದು ರೀತಿ ಒಂದೊಂದು ಒಂದೊಂದು ದಿನ ಒಂದೊಂದು ರೀತಿಯ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾರೆ ಒಂದು ದಿನ ಗಾಯನೋತ್ಸವ ಅಂತ ಹೇಳಿ ಮಾಡ್ತಾರೆ ಗಾನ ನಮನ ಅಂಥೇಳಿ ಮಾಡ್ತಾರೆ ಇನ್ನೊಂದು ದಿನ ನೃತ್ಯ ನಮನ ಸೊ ಒಂದೊಂದು ದಿನ ಒಂದೊಂದು ಏಳು ದಿನಗಳು ಹದಿನೆಂಟು ದಿನ ಇಪ್ಪತ್ತೊಂದು ದಿನಗಳ ಕಾಲ ಒಂದೊಂದು ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಬಂದಂತಹ ಭಕ್ತಾದಿಗಳಿಗೆ ಸೊ ಮನೋರಂಜನೇನ ನೀಡೋದರ ಜೊತೆಗೆ ಭಕ್ತಿಯಿಂದ ದೇವರ ದರ್ಶನವನ್ನು ಕೂಡ ಅವರು ಮಾಡ್ಕೊಬೋದು ಸೊ ಪ್ರತಿ ವರ್ಷ ನಡೆಯುವಂತಹ ಗಣೇಶೋತ್ಸವದಲ್ಲಾಗಿರಬಹುದು ಸೊ ಅದೇ ಥರನೇ ದೀಪಾವಳಿಯಲ್ಲಾಗಿರಬಹುದು ರಾವಣನನ್ನು ಸಂಹಾರ ಮಾಡೋದು ಸೊ ರಾವ್ ಅದೇ ರೀತಿ ಹೋಳಿ ಹಬ್ಬದಲ್ಲಿ ಹೋಳಿ ಹಚ್ಚುವ ಅಂಥೇಳಿ ಮಾಡಿ ಹೋಳಿ ಆಡೋರಿಗೆ ಸೊ ಬಣ್ಣಗಳನ್ನ ವಿತರಣೆ ಮಾಡೋದು ಸೊ ಆವತ್ತು ಕಾಮಣ್ಣನ ಸುಡೋದು ಆ ಸಮಯದಲ್ಲಿ ಹಾಡು ಕುಣಿತ ಸೊ ಈ ರೀತಿ ಅನೇಕ ಆಮೇಲೆ ಕೃಷ್ಣ ಜನ್ಮಾಷ್ಟಮಿಯಲ್ಲಿ ಮಡಿಕೆಯನ್ನು ಒಡೆಯೋದು ಈ ರೀತಿ ಅನೇಕ ಸಾಂಸ್ಕೃತಿಕ ಹಬ್ಬಗಳನ್ನು ಆಚರಣೆ ಮಾಡ್ತಾ ಬಂದಿದ್ದಾರೆ